ನಾನು ರೀಸೆಂಟ್ ಆಗಿ ಅಜಿಓದಲ್ಲಿ ಒಂದಿಷ್ಟು ಟಾಪ್ಸ ಆಡ್ರ್ ಮಾಡಿದ್ದೆ ಕುರ್ತಾಸ ಅವು ಫ್ಯೂಶನ್ ಬ್ರ್ಯಾಂಡು ಆಮೇಲೆ ಅವಾಸಾ ಬ್ರ್ಯಾಂಡದ್ದು ಎಲ್ಲ ಆಡ್ರ್ ಮಾಡಿದ್ದೆ ಆನ್ಲೈನಲ್ಲಿ ಆನ್ಲೈನಲ್ಲಿ ಅದು ತುಂಬ ಕ್ವಾಲಿಟ್ ಅದು ನೋಡಲಿಕ್ಕೆ ಆನ್ಲೈನಲ್ಲಿ ಏನು ಅಂಥ ಕಾಸೇನು ಅನಿಸ್ಲಿಲ್ಲ ಬಟ್ ಅದು ಮನೆಗೆ ಬಂದ್ಮೇಲೆ ನೋಡಿದೆ ಎಷ್ಟು ಚೆನ್ನಾಗಿ ಇತ್ತು ಬಟ್ಟೆ ಅಂದರೆ ನಾನು ಮುಂಚೆ ತರಿಸಿರೋ ಬಟ್ಟೆಗಿಂತ ತುಂಬ ಚೆನ್ನಾಗಿತ್ತು ಇದು ಫ್ಯೂಶನ್ ಬ್ರ್ಯಾಂಡದ್ದು ದಪ್ಪ ಕ್ವ್ಯಾಲಿಟಿ ತುಂಬ ಚೆನ್ನಾಗಿದೆ ಆಮೇಲೆ ನೋಡಲಿಕ್ಕೂ ತುಂಬ ಲುಕ್ ಲುಕ್ವೈಸ್ ಅಂತೂ ತುಂಬ ಜನ ಹೇಳಿದರು ನನಗೆ ಹೇ ಎಲ್ಲಿ ತಗೊಂಡಿದ್ದೀಯ ಈ ಥರದ್ದು ಟಾಪ್ ಚೆನ್ನಾಗಿದೆಯಲ್ಲ ನಿಂಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಇದು ನನಗೂ ಹೇಳು ನಾನೂ ತರಿಸ್ತೀನಿ ಆ ಥರ ಎಲ್ಲ ಕೇಳ್ತಾ ಇದ್ದರು ಆಮೇಲೆ ಅದು ಸರ್ವಿಸ್ ಆನ್ಲೈನ್ ಸರ್ವಿಸೂ ತುಂಬ ಚೆನ್ನಾಗಿದೆ ಅಜಿಯೋದು ಮತ್ತು ಅದು ಕ್ವ್ಯಾಲಿಟಿವೈಸ್ ಅಂತೂ ಎರಡು ಮಾತೇ ಇಲ್ಲ ಸೂಪಬ್ ಆಗಿದೆ ಚೆನ್ನಾಗಿದೆ ಒಟ್ಟಿನಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಅದು ನೋಡಲಿಕ್ಕೆ ಆನ್ಲೈನಲ್ಲಿ ಅಷ್ಟು ಡಾರ್ಕ್ ಕಲರೇನು ಅನಿಸ್ಲಿಲ್ಲ ಲೈಟ್ ಕಲರ್ ಅನಿಸ್ತಾ ಇತ್ತು ಬಟ್ ಅದು ತಂದ ಮೇ ಮನೆಗೆ ಬಂದ್ಮೇಲೆ ನೋಡಿದೆ ಕಲರು ತುಂಬ ಚೆನ್ನಾಗಿತ್ತು ಸಖತ್ತು ಆಗಿತ್ತು ಅಂತ ಹೇಳಿದರು ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ತುಂಬ ಖುಷಿ ಆಯಿತು ಆ ಥರದ್ದು ಕುರ್ತಾಸು ಅಂದರೆ ಆಕ್ತ್ ಆ ಥರ ಕ್ವ್ಯಾಲಿಟಿ ಇರೋ ಕುರ್ತಾಸು ನಾನ್ ಮುಂಚೆ ಎಲ್ಲೂ ಬೈ ಮಾಡಿರಲಿಲ್ಲ ಬಟ್ ಇದು ಫ್ಯೂಶನದ್ದು ತುಂಬ ಚೆನ್ನಾಗಿದೆ ಕುರ್ತಾ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಆನ್ಲೈನ್ ಸರ್ವಿಸ್ಸೂ ಸೂಪರ್ ಆಗಿದೆ ಮತ್ತು ಇನ್ ಟೈಮ್ ಪ್ರಾಡಕ್ಟ್ ನಮಗೆ ರೀಚ್ ಆಯಿತು ನನಗೆ ಆ್ಯಕ್ಚುಲಿ ನಮ್ಮ ಅಣ್ಣನ ಮದುವೆಗೆ ಬೇಕಿತ್ತು ಅದು ಸೊ ನಾನು ಒಂದು ಒನ್ ವೀಕ ಒನ್ ವೀಕಲ್ಲೆ ಬಂದುಬಿಡ್ತು ಮನೆಗೆ ಆ ಥರ ಚೆನ್ನಾಗಿದೆ